ನನ್ನ ಮೊದಲನೇ ಪ್ರಾಡಕ್ಟು ನಾನು ಆರ್ಡರ್ ಮಾಡಿರೋದು ಮೊಬೈಲ್ ಮೊಬೈಲು ಆರ್ಡರ್ ಮಾಡುವಾಗ ಒಂದು ರೀತಿಯಲ್ಲಿ ಖುಷಿಯಾಗತ್ತೆ ಯಾಕೆಂದರೆ ಮೊಬೈಲ್ ಆರ್ಡರ್ ಮಾಡುವಾಗ ಒಂದು ಅಂಗಡಿಯಲ್ಲಿ ನಾನು ಇರುವ ಒಂದು ಒಂದು ಊರಿನಲ್ಲಿ ಒಂದು ಅಂಗಡಿಯಲ್ಲಿ ಎಲ್ಲ ರೀತಿಯ ಮೊಬೈಲಿನ ಬ್ರ್ಯಾಂಡ್ಗಳು ಇರೋದಿಲ್ಲ ಆವಾಗ ಏನಾಗುತ್ತೆ ಅವರ ಇನ್ವೆಸ್ಟ್ಮೆಂಟ್ ತಕ್ಕಂಗೆ ಅವ್ರು ಬೇಕಾಗಿರೊ ಅಂಥದ್ದು ಆ ಊರಿಗೆ ತಕ್ಕಂಗೆ ಮೊಬೈಲ್ಗಳನ್ನು ಇಟ್ಟಿರ್ತಾರೆ ಆದರೆ ಆನ್ಲೈನಲ್ಲಿ ಆರ್ಡರ್ ಮಾಡುವಾಗ ಎಲ್ಲ ರೀತಿ ಬ್ರ್ಯಾಂಡ್ಗಳು ಎಲ್ಲ ರೀತಿ ಪ್ರಾಡಕ್ಟ್ಗಳು ಎಲ್ಲ ರೀತಿ ವೆರೈಟಿಗಳು ಕಾಣಿಸಿಕೊಳ್ಳುತ್ತೆ ಅದರಿಂದ ನಮಗೆ ಆರ್ಡರ್ ಮಾಡುವುದಕ್ಕೆ ಅದೊಂಥರ ಖುಷಿ ಚೂಸ್ ಮಾಡುವುದಕ್ಕೆ ಒಂದು ಖುಷಿ ಆಮೇಲೆ ಎಲ್ಲ ವೆರೈಟಿಗಳನ್ನೂ ನೋಡಬಹುದು ಇದರಿಂದ ನಮಗೆ ಮೊದಲನೇ ಆರ್ಡರ್ ಮಾಡುವಾಗ ನನಗೆ ಮೊಬೈಲ್ ಭಾಳ ಖುಷಿ ಆಯಿತು ಆದ್ದರಿಂದ ನಾನು ಆನ್ಲೈನ್ ಆರ್ಡರ್ ಮಾಡುವುದು ಒಳ್ಳೆಯ ಚೆನ್ನಾಗಿದೆ ಅನಿಸಿತು ಆದರೆ ಈಗ ಮೊಬೈಲ್ ಆಮೇಲವರು ಮೊಬೈಲನ್ನು ಡೆಲಿವರಿಂಗ್ ಟೈಮೂ ಚೆನ್ನಾಗೆ ಇರುತ್ತೆ ಅವ್ರು ಹೇಳಿದ ತಕ್ಕಂಗೆ ಬರುತ್ತೆ ಮತ್ತು ರೇಟು ಅಷ್ಟೆ ರೇಟನ್ನು ನಮಗೆ ರಿಯಾಯಿತಿ ಬೆಲೆಯಲ್ಲಿ ಸಿಗುವುದು ಸಾಧ್ಯತೆ ಇರತ್ತೆ ಇಲ್ಲಿನ ಅಂಗಡಿಯವರು ಎಮ್ ಆರ್ ಪಿ ರೇಟ್ ಮೇಲೆ ಸಣ್ಣ ಪುಟ್ಟ ಡಿಸ್ಕೌಂಟ್ಗಳನ್ನು ಕೊಡ್ತಾರೆ ಅಷ್ಟೆ ಬಟ್ ಇಲ್ಲಿ ಒಂದು ಪ್ರಾಡಕ್ಟಿನ ಬೆಲೆ ಹೀಗೆ ಹ್ಯಾಗೆ ಇರುತ್ತೆ ಅದಕ್ಕೆ ತಕ್ಕಂಗೆ ಎಮ್ ಆರ್ ಪಿ ಬೆಲೆಗಿಂತ ಭಾಳಾನೇ ಡಿಸ್ಕೌಂಟ್ ಇರತ್ತೆ ಊರಿನಲ್ಲಿ ಸಿಗುವುದಕ್ಕಿಂತ ಆನ್ಲೈನಲ್ಲಿ ಸಿಗುವ ಪ್ರಾಡಕ್ಟ್ಗಳು ಒಳ್ಳೆಯ ಬೆಲೆಯಲ್ಲಿ ಸಿಗುತ್ತೆ ಅದರಿಂದ ಈ ಬ್ರ್ಯಾಂಡೆಡ್ ವಸ್ತುಗಳನ್ನು ಆರ್ಡರ್ ಮಾಡುವುದು ಒಂದು ಲೆಕ್ಕದಲ್ಲಿ ಆನ್ಲೈನಲ್ಲಿ ಮಾಡುವುದು ಒಳ್ಳೆಯದು ಅಂತ ಕಾಣಿಸುತ್ತೆ ಅದರಿಂದ ಇಂಥ ಪ್ರಾಡಕ್ಟ್ಗಳನ್ನು ಆನ್ಲೈನಲ್ಲಿ ಆರ್ಡರ್ ಮಾಡುವುದು ಒಳ್ಳೆಯದು